ಹಲೋ ಹೇಳಿ

ಹಾಂ ಮೆ ಹೇಳಿ ಹೇಳಿ

ಹಾಂ ಮೇಡಮ್ ಹೇಳಿ ಹಾಂ ಅಪ್ಪ ಮಾಡ್ಕೊಡ್ತೀವಿ ನಾವು ಫೀಸ್ ಕಮ್ಮಿ ಮಾಡ್ಕೊಡ್ತೀವಿ ಯಾಕಂದರೆ ನೀವು ನೈನ್ಟಿ ಫೈವ್ ಪರ್ಸೆಂಟ್ ತೆಗ್ದಿರೋದ್ರಿಂದ ನಾವು ನಿಮಗೆ ಅರ್ಧ ಕನ್ಸಿಝನ್ ಕೊಡ್ತೀವಿ ಐವತ್ತು ಪರ್ಸೆಂಟ್ ತೆಗೆದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ಮಾಡ್ತೀವಿ ನಿಮ್ದು ಬಡ ಹುಡುಗಿ ಆಗಿರೋದರಿಂದ ನಾವು ನಿಮಗೆ ಐವತ್ತು ಪರ್ಸೆಂಟ್ ಕನ್ಸಿಝನ್ ಕೊಡ್ತೀವಿ ಈಗ ನಮ್ಮ ಫೀಝ್ ಬಂದ್ಬಿಟ್ಟು ನಿಮಗೆ ಐವತ್ತು ಸಾವಿರ ಆಗುತ್ತೆ ಅದರಲ್ಲಿ ನೀವು ಎರಡು ಕಂತು ಮಾಡ್ಕೊಂಡು ಕಟ್ಬೋದು ಮೂರು ಕಂತಿಗೆ ಕೊಡ್ತೀವಿ ಮೇಡಮ್ ಇಲ್ಲ ಅಂತಲ್ಲ ಬಟ್ ನೀವು ಕಂಡೀಷನ್ ಆಗಿ ಎಕ್ಸಾಮ್ ಹಾಲ್ ಟಿಕೆಟ್ ನಿಮ್ಮ ಕೈಗೆ ಬೇಕು ಅಂದರೆ ನೀವು ಬಿಲ್ ಕ್ಲಿಯರ್ ಮಾಡಿದರೆ ನಾವು ಎಕ್ಸಾಮ್ದು ಹಾಲ್ ಟಿಕೆಟ್ ಕೊಡ್ತೀವಿ ಹಾಂ ಹಾಂ ಹಾಂ ಇಲ್ಲ ಓದೋ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ನೀವು ಮೂರು ಕಂತೇ ಕಟ್ಟಿ ಬಟ್ ಆಲ್ ಟಿಕೆಟ್ ಬರೋ ಅಷ್ಟ್ರಲ್ಲಿ ನೀವು ಫುಲ್ ಕ್ಲಿಯರ್ ಮಾಡ್ಕೊಬೇಕು ಅಷ್ಟೇನೆ ನೀವು ಫಸ್ಟ್ ಕಂತು ಕಮ್ಮಿಯೇ ಕಟ್ಟಿ ಆಮೇಲೆ ಎರಡನೇ ಕಂತು ಡಿವೈಡ್ ಮಾಡ್ಕೊಳ್ಳಿ ನಾವು ಓದೋ ಮಕ್ಳಿಗೆ ಸಪೋರ್ಟ್ ಮಾಡ್ತೀವಿ ಹಂಗಾಗ್ ಬಿಟ್ಟು ನೀವು ಕಟ್ಟಿ ಆಯ್ತು ಆಯ್ತು ಹಂಗೇ ಮಾಡಿ ಕೇಳಿ ಕೇಳಿ ಏನು ಬೇಕು ಹಾಂ ಕೇಳಿ ಮೇಡಮ್ ಹಾಂ ಮೇಡಮ್ ಕೇಳಿ ಮಾಡಿ ನಿಮಗೆ ಏನೇ ತೊಂದರೆ ಆದ್ರು ಡೈರೆಕ್ಟ್ ಆಗಿ ಬಂದು ನನ್ನ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಮೀಟ್ ಮಾಡಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಎಜುಕೇಷನಲ್ಲಿ ಏನೇ ತೊಂದರೆ ಆದರೂ ನಾ ನಿಮಗ್ ಸಾಲ್ವ್ ಮಾಡಿ ಕೊಡ್ತೀನಿ ಒಟ್ಟು ನೀವು ಓದೋದು ಮುಖ್ಯ ನಮಗೆ ರಿಸಲ್ಟ್ ಮುಖ್ಯ ನೀವು ಚೆನ್ನಾಗಿ ಓದಿದ್ರೆ ನಮ್ಗೆ ಅಷ್ಟೇ ಸಾಕು ನಿಮಗೆ ಯಾವುದೇ ಥರದ ಹೆಲ್ಪ್ ಬೇಕಾದರೂ ನಾವು ಮಾಡ್ಕೊಡ್ತೀವಿ ಮೇಡಮ್ ನಿಮ್ಮ ನೋಟ್ಸ್ ಇರ್ಬೋದು ನಿಮಗೆ ಫೀಸಿಂದು ಇರ್ಬೋದು ಆನ್ಲೈನ್ ಕ್ಲಾಸ್ ಬೇಕಾದರೂ ತಗೊಳ್ಳಿ ಅಂತ ನಾ ಟೀಚರ್ಸ್ಸಿಗೆ ಇನ್ಫಾರ್ಮ್ ಮಾಡ್ತೀನಿ ಅದ್ರಲ್ಲೇನೂ ತೊಂದರೆ ಇಲ್ಲ ನಿಮ್ಮ ನಿಮ್ಗೆ ಅನುಕೂಲ ಒಟ್ಟು ಓದೋ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ ನಾವು

ಹಾಂ ಮೇಡಮ್ ಮೇಡಮ್ ಮೇಡಮ್ ನೀವು ಬನ್ನಿ ನೀವು ಆಫೀಸ್ ಹತ್ರ ಬನ್ನಿ ನಾ ಬಂದುಬಿಟ್ಟು ನಿಮ್ಮವೇನೇ ಪ್ರಾಬ್ಲಮ್ಸು ಡೌಟ್ಸ್ ಇದ್ದರೂ ನಾ ಕ್ಲಿಯರ್ ಮಾಡಿಕೊಡ್ತೀನಿ ನೀವು ಬಂದು ಮೀಟ್ ಮಾಡಿ ಮೇಡಮ್ ಆಯಿತಾ ತ್ಯಾಂಕ್ ಯು ಮೇಡಮ್ ಓಕೆ